ನಾನು ಮಾರ್ಕೆಟ್ನಲ್ಲಿ ಒಂದು ಟಿ ಶರ್ಟನ್ನು ಖರೀದಿ ಮಾಡಿದೆ ಆ ಟಿ ಶರ್ಟ್ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ದುಡ್ಡು ಕೂಡ ಕಮ್ಮಿ ದರದಲ್ಲೇ ನನಗ್ ಸಿಕ್ಕಿದೆ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಹಾಕೋದಕ್ಕೆ ಅಥವಾ ಮುಟ್ಟೋದಕ್ಕೆ ಆಗಿರ್ಬೋದು ನಾನು ಹಾಕಿ ಧರ್ಸಿದ ಮೇಲೆ ನನ್ನ ಫ್ರೆಂಡ್ಸ್ ನನ್ನ ಅಕ್ಕಪಕ್ಕ ಮನೆಯವ್ರು ಎಲ್ಲನೂ ಕೇಳಿದ್ರು ಎಲ್ ತೊಗೊಂಡೆ ಎಷ್ಟು ಕೊಟ್ಟೆ ಅಂತ ಕಮ್ಮಿ ದರದಲ್ಲಿ ನಾನು ತೊಗೊಂಡೆ ಇಂಥ ಕಡೆ ಅಂತ ನಾನು ಮಾರ್ಕೆಟಲ್ಲಿ ತೊಗೊಂಡೆ ಅಂತ ನಾನು ಅವರಿಗೆ ಹೇಳಿದೆ ಕೂಡ ಅವರೂ ಕೂಡ ಹೋಗಿ ತಗೋ ಧರಿಸ್ಕೋ ಇದ್ದಾರೆ ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಆ ಟಿ ಶರ್ಟ್ ತುಂಬಾ ಇಷ್ಟ ಆಗಿದೆ ಕಮ್ಮಿ ದರ ಮತ್ತು ಕಲರ್ ಕೂಡ ಹೋಗ್ತಿಲ್ಲ ತುಂಬ ಹಾಕ್ತಾ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ಟೆ ಕ್ವಾಲಿಟಿ ಕೂಡಾ ಅಷ್ಟೆ ತುಂಬಾ ಚೆನ್ನಾಗಿದೆ ದರನೂ ಕೂಡ ಅಷ್ಟೆ ತುಂಬ ಕಮ್ಮಿಯಲ್ಲೇ ನಾನು ತೊಗೊಂಡಿದೀನಿ ಕಮ್ಮಿ ದರದಲ್ಲಿ ನಾನು ತೊಗೊಂಡೆ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟ ಪಟ್ಟರು ನನಗೆ ಕೂಡ ಹಾಕೋದಕ್ಕೆ ಧರ್ಸೋದುಕ್ಕೆ ತುಂಬಾ ಇಷ್ಟ ಆಯಿತು ನನಗ್ ತುಂಬ ಅಂದರೆ ತುಂಬ ಇಷ್ಟ ಆಗೋಗಿದೆ ಆ ಟಿ ಶರ್ಟ್ ಮತ್ತು ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದನ್ನೇ ಕೇಳ್ತಿರ್ತಾರೆ ಎಲ್ಲಿ ತೊಗೊಂಡೆ ಹೇಗೆ ತೊಗೊಂಡೆ ಇಂಥ ಕಡೆ ಅಂತ ನಾನು ಅವರಿಗೆ ಹೇಳಿದೆ ಕೂಡ ಇಂಥ ಕಡೆ ನಾನು ಮಾರ್ಕೆಟಲ್ಲಿ ಹೋಗಿ ಇಂಥ ಅಂಗಡಿಯಲ್ಲಿ ನಾನು ತೊಗೊಂಡೆ ಅಂತನೂ ಹೇಳಿದ್ದೀನಿ ತುಂಬಾ ಇಷ್ಟ ಪಟ್ಟರು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಕಮ್ಮಿ ರೇಟಲ್ಲೇ ತೊಗೊಂಡಿದೀನಿ ಕೂಡ ಅದು ಬಟ್ಟೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು